ಹಲೋ

ನಮಸ್ತೇ ಏನಂದರೆ ನಮ್ಗೆ ಇಲ್ಲಿ ಕುಮ್ಟಾ ಇದರಲ್ಲಿ ಯಾವ್ಯಾವ ಪ್ಲೇಸ್ ಟೂರಿಸಮ್ ಪ್ಲೇಸ್ ಇದೆ ಸ್ವಲ್ಪ ನಮಗೆ ಮಾಹಿತಿ ಕೊಡ್ತೀರಾ ನೀವು

ಹಾಂ ಮತ್ತೆ ಬೇರೆ ಪ್ಲೇ

ಹಾಂ ಒಂದಿನದಲ್ಲಿ ಆ ಪ್ಲೇಸ್ ಎಲ್ಲ ಕವರ್ ಮಾಡ್ಬೋದಾ ನಾವು ನಾವು ಎಂಟರಿಂದ ಹತ್ತು ಜನ ಇದಿವಿ ಸ್ವಲ್ಪ ವೆಯಿಕಲ್ ಫೆಸಿಲಿಟಿ ಇದೆಯಾ ನಿಮ್ಮದೇ ಹೌದಾ ಸ್ವಲ್ಪ ಅಂದರೆ ನಾವು ಇವತ್ತು ನಾವು ಕುಮ್ಟಾದಲ್ಲಿ ಇದ್ದು ಗೋಕರ್ಣ ಮತ್ತು ಯಾಣ ಸುತ್ತಾಡಿ ಆದ್ಮೇಲೆ ಮತ್ತೆ ನಾವು ಇವತ್ತು ನೈಟ್ ಇಲ್ಲೇ ಹಾಲ್ಟ್ ಮಾಡೋ ಪ್ಲಾನ್ ಇದೆ ರೂಮ್ ಫೆಸಿಲಿಟಿ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ನೀವು

ಹಾಂ ದೂರ ಆಗುತ್ತಾ ಅದು ಇಲ್ಲಿ ಕ ಮೇನ್ ಸಿಟಿಯಿಂದ ಅಲ್ಲ ನೀವು ಅದು ವೆಹಿಕಲ ನಮಗೆ ಬುಕ್ ಮಾಡಿಕೊಡ್ತೀರಲ್ಲಾ ಅವರು ನಮ್ಗೆ ಎಲ್ಲ ಕಡೆ ತಿರುಗಿಸಿ ಆಮೇಲೆ ಅಲ್ಲಿ ಹೋಟೇಲಿಗೆ ಕರ್ಕೊಂಡೋಗಿ ಬಿಡ್ತಾರಲ್ಲಾ ಏನೂಂತ ಹೇಳ್ದ್ರಿ ಫಸ್ಟ್ ನಾವು ಗೋಕರ್ಣ ಹೋಗೋ ಪ್ಲ್ಯಾನ್ ಮಾಡಿದಿವಿ ಯಾಣ

ಹಾಂ ನಮ್ಮ ನಮ್ಗಿಲ್ಲಿ ಯಾವ ಪ್ಲೇಸೂ ಗೊತ್ತಿಲ್ಲ ನೀವೇ ಪ್ಲೇಸ್ ತೋರಿಸ್ಬೇಕು ಒಂದಿನದಲ್ಲಿ ಮುಗಿಸಬೇಕು ನಮಗೆ

ಹ್ಞೂ ಸರಿ